ಹಲೋ ನಮಸ್ತೆ ನಾನು ಸಿಂಧು ಅಂತ ನಾನು ಆನ್ಲೈನ್ನಲ್ಲಿ ಕುರ್ತೀಸ್ ಬುಕ್ ಮಾಡಿದ್ದೆ ಆ ಬಟ್ಟೆಯ ಗುಣಮಟ್ಟ ತುಂಬ ಚೆನ್ನಾಗಿದೆ ಆ ಬಟ್ಟೆಯ ಅಂದಾಜು ಖರೀದಿ ಮೊತ್ತ ಸರಿಸಮಾನವಾದ ಮೊತ್ತದಲ್ಲಿ ಸಿಗುತ್ತದೆ ನಾನು ಹೊರಗಡೆ ಅಂಗಡಿಯಲ್ಲಿ ಈ ಬಟ್ಟೆಯ ಕುರಿತಾಗಿ ಹೋಲಿಕೆ ಮಾಡಿದಾಗ ನಾನು ಆನ್ಲೈನ್ನಲ್ಲಿ ಖರೀದಿ ಮಾಡಿರುವಂಥ ಕುರ್ತಿ ತುಂಬ ಅತ್ಯುತ್ತಮವಾಗಿದೆ ನನ್ನ ಸ್ನೇಹಿತರೆಲ್ಲ ಈ ಬಟ್ಟೆಯ ಕುರಿತಾಗಿ ಅವರಿಗೂ ಕೊಡುಸುವಂತೆ ಕೇಳುತ್ತಾರೆ ಅಷ್ಟು ಚೆನ್ನಾಗಿದೆ ನಾನು ಹೊರಗಡೆ ಹೋದಾಗ ಎಲ್ಲರೂ ಕೇಳುತ್ತಾರೆ ಎಲ್ಲಿ ಖರೀದಿ ಮಾಡಿದ್ದೀರಿ ಎಂದು ಹಾಗೂ ಈ ಬಟ್ಟೆಯನ್ನು ನಾವು ಒಗೆದರೂ ಕೂಡ ಅದರ ಕಲರ್ ಹಾಗೆಯೇ ಇರುತ್ತದೆ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತದೆ ಹಾಗೂ ನಾನು ಇದನ್ನು ತುಂಬ ಖರೀದಿ ಮಾಡಿದ್ದೇನೆ ಒಂದು ಹತ್ತಕ್ಕಿಂತ ಮೇಲ್ಪಟ್ಟು ನಾನು ಬುಕ್ ಮಾಡ್ತಾ ಇರ್ತೇನೆ ನನಗೆ ಬಂದಿರುವಂಥ ಒಂದು ಬಟ್ಟೆ ಎಲ್ಲ ಕ್ವಾಲಿಟಿ ಎಲ್ಲ ಗುಣಮಟ್ಟ ತುಂಬ ಚೆನ್ನಾಗಿದೆ ಆ ಗುಣಮಟ್ಟವನ್ನು ನೋಡಿ ನನ್ನ ಹತ್ರ ಬಂದು ಕೇಳ್ತಾರೆ ಎಲ್ಲಿ ತೊಗೊಂಡ್ರಿ ನೀವು ಎಲ್ಲಿ ತೊಗೊಂಡ್ರಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಮಗೂ ತೊಗೊಂಡು ಬಂದ್ಕೊಡಿ ಅಂತ ಎಲ್ಲ ಕೇಳ್ತಾರೆ ಥ್ಯಾಂಕ್ಯೂ